ನನಗೆ ಅಜ್ಜಿ ಮನೆ ಎಂದರೆ ತುಂಬ ಇಷ್ಟ ಏಕೆಂದರೆ ನನ್ನ ಅಜ್ಜಿ ಊರು ಯಾವುದೆಂದರೆ ಬ್ಲಫ್ ಅಲ್ಲಿ ಗಗನಚುಕ್ಕಿ ಭರಚುಕ್ಕಿ ಮೊದಲನ ಬಾರಿಗೆ ಕರೆಂಟ್ ಉತ್ಪಾದನೆ ಆದ ಸ್ಥಳ ಅದು ಅಲ್ಲಿಂದ ಇನ್ನೂ ಬೇರೆ ಬೇರೆ ಸ್ಥಳಗಳಿಗೆ ತುಂಬ ಹತ್ರ ಇದೆ ಹೋಗುವುದಕ್ಕೆ ಗಗನಚುಕ್ಕಿ ಭರಚುಕ್ಕಿ ದರ್ಗಾ ಮುತ್ತತ್ತಿ ಮತ್ತಿ ತಾಳೇಶ್ವರ ಇದೆಲ್ಲ ಪ್ರವಾಸಿಗಳ ತಾಣ ತುಂಬ ಜನಗಳು ಬಂದು ಅದರಿಂದ ತುಂಬ ತಿಳಿದುಕೊಂಡು ಹೋಗಿದ್ದಾರೆ ಮುತ್ತತ್ತಿಯಲ್ಲಿ ಏನು ವಿಶೇಷ ಎಂದರೆ ಆಂಜನೇಯ ಸ್ವಾಮಿಯ ಬಾಲ ಕಟ್ ಆದಾಗ ಅಲ್ಲಿ ಅವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋದ ಸ್ಥಳ ಆದ್ದರಿಂದ ಅದು ತುಂಬ ವಿಶೇಷ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ವಿಶೇಷ ಅದು ಮು ಮತ್ತಿ ತಾಳೇಶ್ವರ ಎಂದರೆ ನಗರ ನಾಗರ ಹಾವಿನ ಒಂದು ದೇವಾಲಯ ಅಂದರೆ ಶಿವನ ದೇವಾಲಯ ಅಲ್ಲಿ ತುಂಬ ಭಕ್ತಾದಿಗಳು ಒಂದು ಬಂದು ಏನೇ ಕೇಳಿದರೂ ದೇವರ ಹತ್ತಿರ ಅದನ್ನು ಈಡೇರಿಸುತ್ತಾರೆ ಎಂದು ಬಲವಾದ ನಂಬಿಕೆ ಇದೆ ಆದ್ದರಿಂದ ನನಗೆ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ ಅಲ್ಲಿ ನೀರಿನಲ್ಲಿ ಆಟವಾಡಬಹುದು ಅಲ್ಲಿ ಯಾರೂ ಕೂಡ ನೀನು ಹಿಂದೂ ಮುಸ್ಲಿಂ ಕ್ರಿಶ್ಯನ್ ಎಂದು ಭೇದ ಭಾವ ಮಾಡಲ್ಲ ಎಲ್ಲ ಕಡೆ ಮಸೀದಿ ಚರ್ಚ್ ಎಲ್ಲ ಕಡೆ ಹೋಗಬಹುದು ಅದಕ್ಕೆ ನನಗೆ ಆ ಪ್ರವಾಸ ಸ್ಥಳ ಎಂದರೆ ತುಂಬ ಇಷ್ಟ ಆ ಪ್ರವಾಸ ಸ್ಥಳಗಳನ್ನು ನಾನು ನೋಡಲು ಬಯಸುತ್ತೇನೆ ಆದ್ದರಿಂದ ಮತ್ತೆ ಮತ್ತೆ ಹೋಗುತ್ತಿರುತ್ತೇನೆ